ಹಲೋ ನಾನು ಈಗ ಇದು ತರಿಸಿದ್ದೆ ಊಟ ತರಿಸಿದ್ದೆ ಚಿಕನ್ ಊಟ ಅದು ತಣ್ಣಗೆ ಆಗಿದೆ ಮತ್ತು ಇದು ಇವತ್ತು ಮಾಡಿದಾಗೆ ಇಲ್ಲ ಹಳಸಿ ಹೋದಾಗಿದೆ ಮತ್ತು ಒಂಚೂರೂ ಟೇಸ್ಟ್ ಇಲ್ಲ ಸೊ ಒಂಚೂರೂ ಪೀಸು ಸರಿ ಪೀಸೂ ಹಾಕಿಲ್ಲ ಅದಕ್ಕೆ ಚಿಕನ್ ಪೀಸ್ ಪೀಸಾದ್ರೂ ತಿನ್ನೋಣ ಅಂತ ನೋಡಿದರೆ ಅದೂ ಇಲ್ಲ ಮತ್ತು ಅದಕ್ಕೆ ಇದೆಲ್ಲ ಏನು ಸಲಾಡ್ ಗಿಲಾಡ್ ಏನೂ ಕೊಟ್ಟಿಲ್ಲ ಮತ್ತು ಅದನ್ನು ತಂದು ಕೊಟ್ಟಿದ್ದು ನಾನು ಆಡ್ರು ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಆರ್ಡ್ರು ಮಾಡಿದ್ದೆ ಹನ್ನೆರಡು ಗಂಟೆಯೊಳಗೆ ಬೇಕು ಅಂತೇಳಿದ್ದೆ ಅದು ನೀವುಗಳು ಮೂರು ಗಂಟೆಗೆ ತಂದು ಕೊಟ್ಟಿದ್ದೀರಿ ಅದು ಏನು ಅದ್ರ ಪರಿಸ್ಥಿತಿ ಎಂಥ ಇರುತ್ತೆ ಅದನ್ನು ಇದು ಮಾಡ್ಲಿಕ್ಕೆ ಆಗ್ತದಾ ಅಂತೇಳಿ ತಿನ್ನಲಿಕ್ಕಾದ್ರು ಆಗ್ತದ ಅಂತೇಳಿ ಅದಕ್ಕೆ ನಿಮಗೆ ಇದನ್ನು ಈಗ ವಾಪಾಸ್ಸು ಕೊಡ್ಬೇಕು ಅಂತೇಳಿ ಅದನ್ನು ಏನಿನ್ನು ಪ್ರೊಸೀಜರ್ ಇದೆ ಅಂತೇಳಿ ನನ್ಗೆ ಅದು ತಿಳಿಸ್ಬೇಕು